ಹಾಂ ಹೌದು ಲಾಕ್ಡೌನ್ನಾಗ ನಾವು ಭಾಳ ವೆರೈಟೀಸ್ ಆಫ್ ಅಡ್ಗೆಲ್ಲಾ ರೆಡಿ ಮಾ ಟ್ರೈ ಮಾಡೀನಿ ಸ್ವಲ್ಪ ಚಲೋ ಬಂದಿವು ಸೊಲ್ಪ ಚಲೋ ಬಂದಿಲ್ಲ ಬಟ್ ನಾ ಅಡಿಗೆ ಮನೆಗೆ ಫಸ್ಟ್ ಕಿಚನ್ನಾಗ ಕಾಲಿಟ್ಟಿದ್ದು ಅಂದರೆ ಅದು ಲಾಕ್ಡೌನಾಗ ಎಷ್ಟಂತ ಫುಲ್ ಫುಲ್ ಡೇ ಮೊಬೈಲ್ ಟಿವಿ ಕಂಪ್ಯೂಟರ್ ಒತ್ತೆಲ್ಲ ಬೋರ್ ಆಗ್ತಿತ್ತು ಸೊ ಮಮ್ಮಿಗೆ ಹೆಲ್ಪ್ ಮಾಡಮೆ ಅಥ್ವ ಬೇರೆ ಬೇರೆ ಫುಲ್ ಡೇ ಮನ್ಯಾಗ ಕುಂತು ಬ್ಯಾಸರ ಆಗ್ತಿತ್ತು ಸೊ ಬೇರೆ ಏನಾರ ತಿನ್ಬೇಕನ್ಸಿದ್ದರೆ ಹೊರಗೆ ಎಲ್ಲೂ ತಗೋಳಂಗು ಇರಲಿಲ್ಲ ಸೊ ಅದಕ್ಕೆ ನಾವೇ ರೆಡಿ ಮಾಡಬೇಕಾಗಿತ್ತು ಸೊ ಇನ್ನ ನಾವು ಫಸ್ಟ್ ಟೈಮ್ ಕಿಚನ್ನಾಗ ಕಾಲಿಟ್ನಂದ್ರ ಅದು ಲಾಕ್ಡೌನ್ ಟೈಮ್ನಾಗೆ ಸೊ ಭಾಳ ವೆರೈಟಿಸ್ ಟ್ರೈ ಮಾಡದ ಭಾಳ ಸ್ಪೆಷಲಿ ಸ್ನಾಕ್ಸ್ ಲೈಕ್ ಪಾನಿ ಪೂರಿ ರಗಡ ಮತ್ತೆ ಬೇರೆ ವೆರೈಟಿಸ್ ಅಡಿಗೆ ಅದು ವೆಜಿಟೇಬಲ್ ಬಾತು ಪಲಾವು ಪರಾಟ ಇವೆಲ್ಲ ಟ್ರೈ ಮಾಡಿದೆ ನಾನು ಮತ್ತೆ ಪರಾ ಪಾನಿ ಪೂರಿ ರಗಡ ಇಂಥವೆಲ್ಲ ನಂಗೆ ಭಾಳ್ ಇಷ್ಟ ಸೊ ಅದಕ್ಕೆ ಅಂಥವೆಲ್ಲ ಟ್ರೈ ಮಾಡಿದ ಆ್ಯಂಡ್ ಸೊಲ್ಪ ಚಲೊನು ಬಂದಿವು ಒಂದ್ಸಾರಿ ಒನ್ ಒನ್ ಒನ್ನೊಂದು ಸರಿ ಚಲೊನು ಬಂದಿರಲಿಲ್ಲ ಬಟ್ ಆಲ್ಮೋಸ್ಟ್ ಆಲ್ ಚಲೋ ಬಂದಿವು ಚಲೋ ಎಂಜಾಯ್ ಮಾಡಿ ಫುಡ್ ತೆಗ್ದಿದೇವು ಎಲ್ಲರು ಅದು ಎಲ್ಲ ಮನೆಗೆ ಮಾಡ್ರ ಅದೊಂದು ಹ್ಯಾಪಿನೆಸ್ ಬೇರೆ ಆ್ಯಂಡ್ ಚಲೋ ಬಂದ್ರ ಫುಲ್ ಖುಷಿಯಾಗ್ತಿತ್ತು ಸೊ ಎಲ್ಲಾ ಚಲೋ ನೀಟಾಗಿ ಬಂದಿದ್ದು ಆ್ಯಂಡ್ ಎಲ್ಲಾ ಕಟ್ ಮಾಡಾದೆಲ್ಲ ಕಲ್ತಿದ್ದೆ ಫಸ್ಟ್ ಕಟ್ ಮಾಡ್ಮೆಗೆ ಒಂದು ಎರಡು ಸರಿ ಕೈನು ಕೈಯಲ್ಲ ಕೊಯ್ಕೊಂಡಿದ್ದೆ ಬಟ್ ಈಗೆಲ್ಲ ಸೊಲ್ಪ ಲಾಕ್ಡೌನ್ನಿಂತ ನನ್ನ ಅಡ್ಗಿ ಹ್ಯಾಬಿಟ್ ಸೊಲ್ಪ ಇನ್ಕ್ರೀಸ್ ಆಗ್ಯದ ಮತ್ತು ನಾ ಚಲೋ ಅಡಿಗೆ ಮಾಡದು ಕಲ್ತೀನಿ ಲಾಕ್ಡೌನ್ನಿಂದ ಆ್ಯಂಡ್ ಮಮ್ಮಿಗೆ ಹೆಲ್ಪ್ ಮಾಡ್ದಂಗು ಆಗ್ಯದ ಆ್ಯಂಡ್ ಹುಮ್ಮಸ್ಸು ಡೇ ದಿನ ಮಮ್ಮಿಗೆ ಕೂಡ್ಸಿ ನಾ ಮಾರ್ನಿಂಗ್ ನಾಷ್ಟ ಮತ್ತು ಮಧ್ಯಾಹ್ನ ಅಡಿಗೆ ನೈಟ್ ಡಿನ್ನರು ನಾನೇ ಮಾಡಿದ್ದ ಲ್ಯಾಕ್ಡೌನ್ಸ್ಲಿಂದ ಸೊ ಲಾಕ್ಡೌನ್ನಿರೋದರಿಂದ ನಂಗೆ ಸ್ಪೆಷಲಿ ಭಾಳ್ ಹೆಲ್ಪ್ ಆಗ್ಯದ ಅಡ್ಗಿ ಕಲಿಲಾಕ ಆ್ಯಂಡ್ ನಮ್ಮ ಮಮ್ಮಿಗೆ ಹೆಪ್ಲ್ ಮಾಡ್ದಂಗು ಆಗ್ಯದ

ಭಾಳ ಟೇಸ್ಟಿ ಅನ್ಸಿವು ಆ್ಯಂಡ್ ರಗಡನು ಟ್ರೈ ಮಾಡಿದ್ದೊ ಆದ್ರೂನು ಭಾಳ ಟೇಸ್ಟಿ ಆಗಿತ್ತು ಬಟ್ ಒಂದಿನ್ರ ಅದು ನಾನು ಲಾಕ್ಡೌನ್ ಟೈಮ್ನಾಗ ಅಡ್ಗಿ ಅಂದ್ರೆ ಸೊಲ್ಪ ಕಿಟ್ಟಿತ್ ಅಂದ್ರೆ ಅದು ವೆಜಿಟೇಬಲ್ ಬಾತು ತಳಕ್ಕೆಲ್ಲ ಅದು ಸುಟ್ಟಿತ್ತು ಅಂದರೆ ಹೊತ್ತಿತ್ತು ಹಾಗೆಲ್ಲಾ ಆಗಿತ್ತು ಸೊ ಸೊಲ್ಪ ಫುಡ್ ಚಲೋ ಬಂದವ ಇನ್ನ ಸೊಲ್ಪ ಫುಡ್ ಚಲೋ ಬಂದಿಲ್ಲ ಬಟ್ ಭಾಳ ಪಾನಿ ಪೂರಿ ಅಂದರೆ ಭಾಳ ಟೇಸ್ಟಿ ಆಗ್ತಿತ್ತು ಮನ್ಯಾಗೆಲ್ಲ ವಾ ಎಷ್ಟು ಚಲೋ ಅಡ್ಗಿ ಮಾಡ್ಲತ್ತಿ ಎಷ್ಟು ಚಲೋ ಸ್ನಾಕ್ಸ್ ಎಲ್ಲ ಮಾಡ್ಲತ್ತಿ ಅಂತಂದಿರು ಮತ್ತು ಡಿಫ್ರೆಂಟ್ ವೆರೈಟಿಸ್ ಆಫ್ ವಡಾ ಮಾಡಿದ್ದೆವು ಮತ್ತು ಪರಾಟ ಮಾಡದು ಕಲ್ತಿದ್ದ ಆ್ಯಂಡ್ನ ನಮ್ಮಿಗೆ ಸೊಲ್ಪ ಚಲೋ ಹೆಲ್ಪ್ ಮಾಡ್ಲತಿದ್ದ ಅಮ್ಮು ನಿಂಗೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಲಿಕ್ಕೆ ಅವಾಗೆಲ್ಲ ಕೈ ಕೊಯ್ಕೊಲತಿದ್ದ ಬಟ್ ಈಗೇನಿಲ್ಲ ಇನ್ನ ಆರಾಮ್ಸೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಬೋದು ಸೊ ಲಾಕ್ಡೌನ್ನಿಂತ ನಾ ಅಡಿಗೆ ಪ್ರಾಕ್ಟಿಸ್ ಆಗ್ಯದ ಸೊ ಅದಕ್ಕೆ ನಾ ಈಗ ಚೊಲ್ವಾಗಿ ಸು ಮೊದಲು ಮೊದಲು ಮಾ ಟೈಮಾಗೆಲ್ಲ ಅಂಜಿಕಿ ಬರ್ತಿತ್ತು ಅದು ಎಣ್ಣಿನಾಗ ಏನ್ರ ಹಾಕ್ರಿ ಅವೆಲ್ಲ ಛಿಡಿತಾವೇನೋ ಹಂಗೆ ಹಿಂಗೆ ಅನ್ಸಿತ್ತು ಬಟ್ ಈಗೇನು ಆಗಂಗಿಲ್ಲ ಆರಾಮ್ಸೆ ಮಾಡ್ಬೋದು ಈಗ ಆರಾಮ್ಸೆ ಮಾಡ್ತೀನಿ ಸೊ ಅದಕ್ಕೆ ಎ ನನ್ಗೆ ಅಷ್ಟೇ ಅಲ್ಲ ಸೊ ಎಲ್ಲ ಅಡ್ಗಿನ ಹಂಗೆ ಕಲ್ತಿದಂದ್ರೆ ಯೂಟ್ಯೂಬ್ ನೋಡಿ ಎಲ್ಲಾ ಏನೇ ಮಾಡ್ಬೇಕಾದರೂ ಯೂಟ್ಯೂಬ್ ನೋಡಿ ಅದು ಹೆಂಗೆ ಮಾಡಬೇಕಿದೆ ಡಿಫ್ರೆಂಟ್ ವೆರೈಟಿಸ್ ಒಫ್ ಫುಡ್ಸ್ಯೆಲ್ಲ ಕಲ್ತಿದ್ದು ಯೂಟ್ಯೂಬ್ನಾಗಿದ್ದ ಸೊ ಹಂಗಾಗಿದ್ದು ಬೇರೆ ಬೇರೆ ವೆರೈಟಿಸ್ ಟ್ರೈ ಮಾಡಿದ್ದೀನಿ ಜಾಸ್ತಿ ಜಾಸ್ತಿ ಟ್ರೈ ಮಾಡಿದಂದ್ರೆ ಪಾನಿ ಪೂರಿನೇ ಆ್ಯಂಡ್ ಡಿಫ್ರೆಂಟ್ ಸ್ವೀಟ್ಸ್ ಉಂಡೆಗಳೆಲ್ಲ ಟ್ರೈ ಮಾಡಿದೆವು ಆ್ಯಂಡ್ ಹಾಲಿಂದ ಅದು ಕವಾಯಲ್ಲಾ ಟ್ರೈ ಮಾಡಿದ್ದೇವು ಅದನ್ನು ಚಲೋ ಆಗಿತ್ತು ಆ್ಯಂಡ್ ಜಾಮೂನು ಸೊ ಇಂಥವೆಲ್ಲ ಬೇರೆ ಬೇರೆ ವೆರೈಟಿಸ್ ಸ್ವೀಟ್ಸ್ ಹೊರಗೆನೇನು ಸಿಗ್ತದ ಅಥ್ವ ಏನೇನು ತಿನ್ಬೇಕು ಅನಿಸ್ತದೆ ನಾವೆಲ್ಲಾ ಮನೆಗೆ ಮಾಡಿದ್ದು

ಫುಲ್ ತ್ರಿ ಟೈಮ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎಲ್ಲ ನಾವೇ ಮಾಡ್ತಿದ್ದೊ ಈಗ ಒನೊನ್ಸರಿ ಮಮ್ಮಿ ಎಲ್ಲೋದ ಹೊರಗೆ ಹೋದ್ರ ಐ ತಿಂಕ್ ನಾನು ಮಾಡ್ಬೋದು ಮನ್ಯಾಗ ಆ್ಯಂಡ್ ಇದು ಯಾಕಂದರೆ ಲಾಕ್ಡೌನ್ ಸಲ್ಲಿಂದ ಅಲ್ಲಿ ಕಲ್ತಿನಂತೆ ನಾ ಈಗ ಮಾಡ್ಬೋದು ಇಲ್ಲ ಅಂದರೆ ಈಗೇನು ಮಾಡ್ಲಕಾಗ್ತದಿಲ್ಲ ಸೊ ಅದಕ್ಕೆ ಲಾಕ್ಡೌನ್ ಭಾಳ ಹೆಲ್ಪ್ ಆಗ್ಯದ ಎಲ್ಲರ್ಗಿ ಅಡ್ಗಿ ಕಲಿಲಾಕ ನಮ್ಮ ಮಮ್ಮಿನು ಬೇರೆ ಬೇರೆ ವೆರೈಟಿಸ್ ಅಡ್ಗಿ ಎಲ್ಲ ತಿಳ್ಕೊಂಡರ ಅಥ್ವ ಕಲ್ತಾರಾ ಈಗ್ನು ನಂಗೆ ಏನ್ರ ಮಾಡ್ಕೊಡು ಅಂದ್ರೆ ಅವ್ರ ಇನ್ಸ್ಟ್ಯಾಂಟಾಗ ಮಾಡ್ಕೊಡ್ತಾರೆ ಮತ್ಯಾಲ್ಲ ಇಂಗ್ರಿಡಿಯಂನ್ಸ್ ಹೊರಗೆ ಏನೇನು ಸಿಗ್ತದೆ ಅಥ್ವ ನಮಗೆ ಏನು ತಿನ್ಬೇಕು ಅನ್ಸುರ್ನು ನಾವು ಮನ್ಯಾಗ ಮಾಡ್ತಿದ್ದವು ಮತ್ತು ಭಾಳ ಚಲೋನು ಆಗ್ಯವು ಎಲ್ಲ ಆ್ಯಂಡ್ ಫ್ಯಾಮ್ಲಿ ಒಂದೇ ಕಡೆ ಕುಂತು ಊಟ ಮಾಡದೇನ್ರ ತಿನ್ನೋದು ಈ ಯಾರು ಹೊರಗೊಗ್ತಿರಲಿಲ್ಲ ಎಲ್ಲಾ ಮನೆಗೆ ಇರ್ತಿರು ಸೊ ಎಲ್ಲರು ಒಂದ್ಕಡೆ ಕುಂತು ತಿನ್ನಾದು ಎಲ್ಲ ಚಲೋ ಅನಸ್ತಿ